ಪ್ರಸ್ತುತ ಸಂದರ್ಭದಲ್ಲಿ ಹೆಚ್ಚಿನ ಜನರನ್ನು ತಲುಪುವ ಮತ್ತು ಜಾಹೀರಾತಿನ ಮಾರ್ಗಗಳನ್ನು ನೋಡುವುದಾದರೆ ಯಾವುವೆಂದು ನೋಡುವುದಾದರೆ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಬಹುದು ಹೇಗೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯುಟ್ಯೂಬ್ ಆಗಬಹುದು ಗೂಗಲ್ ಆಗಬಹುದು ಇಂಟರ್ನೆಟ್ ಕಮ್ಯುನಿಕೇಶನ್ ಆಗಬಹುದು ಅದೇ ರೀತಿ ಮೀಡಿಯಾ ಅದೇ ರೀತಿ ನ್ಯೂಸ್ ಆಗಬಹುದು ಅದೇ ರೀತಿ ಇನ್ಸ್ಟಾಗ್ರಾಮ್ ಆಗಬಹುದು ಅದೇ ರೀತಿ ಪೇಸ್ಬುಕ್ ಆಗಬಹುದು ಅದೇ ರೀತಿ ಆ್ಯಪ್ಸ್ ಆಗಬಹುದು ಈ ರೀತಿ ವಿವಿಧ ಅನೇಕ ರೀತಿಯ ಜಾಲತಾಣಗಳನ್ನು ಅನೇಕ ರೀತಿಯ ಸೋಷ್ಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳನ್ನು ನಾವು ಕಾಣಬಹುದು ಹೀಗಾಗಿ ಈಗ ಪ್ರಸ್ತುತ ಸಮಯದ ಪ್ರಸ್ತುತ ಸಂದರ್ಭದಲ್ಲಿ ಅಂತ ನೋಡುವುದಾದರೆ ಇನ್ಸ್ಟಾಗ್ರಾಮ್ ಮತ್ತು ಪೇಸ್ಬುಕ್ಕಮ್ನಲ್ಲಿ ಜಾಹೀರಾತುಗಳನ್ನು ಅತೀ ವೇಗವಾಗಿ ಮತ್ತು ಟಿ ವಿಗಳಲ್ಲಿ ದೂರವಾಣಿಗಳಲ್ಲಿ ದೂರದರ್ಶನಗಳಲ್ಲಿ ನಾವು ಅತೀ ಹೆಚ್ಚು ವೇಗವಾಗಿ ಜನರನ್ನು ತಲುಪುವ ಮಾರ್ಗಗಳಾಗಿ ಕಾಣಬಹುದು ಹೀಗ ನಾನು ಸಪೋಸ್ ನನ್ನ ಒಂದು ಅನಿಸಿಕೆ ಹೇಳುವುದಾದರೆ ಈಗ ಮನೆಗಳಲ್ಲಿ ದೂರ ಟಿ ವಿ ನೋಡುವುದಕ್ಕಿಂತ ಸ್ಮಾರ್ಟ್ ಫೋನ್ ನೋಡುವುದೇ ಹೆಚ್ಚಾಗಿದೆ ಆದರೂ ಸಹ ಅವರು ಸೀರಿಯಲ್ದು ಹುಚ್ಚಾಗಬಹುದು ಅವರ ಧಾರಾವಾಹಿಗಳು ಏನಂತೀವಿ ಧಾರಾವಾಹಿಗಳಂತ ಅದರ ಹುಚ್ಚು ಇಂದಿಗೂ ಹೋಗಿಲ್ಲ ಅವಾಗಿ ಪ್ರಸ್ತುತ ಅವ ಪ್ರಸ್ತುತದಿಂದ ಅವರದು ಪ್ರಸ್ತುತವರೆಗೂ ಇದುವರೆಗೂ ಅದೇ ರೀತಿ ಅವರ ಸೀರಿಯಲ್ ಎಂಬ ಹುಚ್ಚು ಈಗ ಅವರ ಮನಸ್ಸಿನಲ್ಲಿ ಕಾಡುತ್ತಲೇ ಇರುತ್ತದೆ ಹಾಗಾಗಿ ಸೀರಿಯಲ್ ಬರುವಂತಹ ಸಂದರ್ಭದಲ್ಲಿ ಈ ಜಾಹೀರಾತುಗಳು ಏನು ನೀಡುತ್ತಾರೋ ಅದನ್ನೂ ಸಹ ಅಬ್ಸರ್ವ್ ಮಾಡಿ ಅವರು ತಲೆಗೆ ಹಾಕಿಕೊಳ್ಳುವ ಒಂದು ಅನುಕೂಲತೆ ಮಾರ್ಗವಾಗಿ ಮಾರ್ಗವಾಗಿ ಅದು ಪರಿಗಣಿಸುತ್ತದೆ ಹಾಗಾಗಿ ಇದೊಂದು ಉತ್ತಮ ಮಾರ್ಗ ಎಂದು ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿ ಅನೇಕ ಜನ ರೀಲ್ಸ್ ಮತ್ತು ಈ ಇನ್ಸ್ಟಾಗ್ರಾಮ್ ಟೇ ಈ ಇನ್ಸ್ಟಾಗ್ರಾಮ್ ಪೇಸ್ಬುಕಲ್ಲಿ ರೀಲ್ಸ್ಗೆ ತುಂಬ ಹೊತ್ತನ್ನು ನೀಡೋ ನೀಡುವ ಒಂದು ಪರಿಕಲ್ಪನೆ ಈಗ ಈಗ ಪ್ರಸ್ತುತ ಜನರಲ್ಲಿ ತುಂಬ ನಾವು ನೋಡಬಹುದು ಆ ರೀತಿ ಕಂಡು ಬಂದಂತಹ ಮನಸ್ಥಿತಿಗಳಲ್ಲಿ ಆಗಾಗ ಯುಟ್ಯೂಬ್ ಆಗಬಹುದು ಅಥವಾ ಇನ್ಸ್ಟಾಗ್ರಾಮ್ ಆಗಬಹುದು ಪೇಸ್ಬುಕ್ ಆಗಬಹುದು ಅವುಗಳಲ್ಲಿ ಮಧ್ಯದಲ್ಲಿ ಆಗಾಗ ಒಂದು ಜಾಹೀರಾತನ್ನು ನೀಡಿದಾಗ ಅದು ಉತ್ತಮ ಮಟ್ಟದಲ್ಲಿ ಈ ಒಂದು ಪರಿಣಾಮ ಬೀರುವ ಒಂದು ವಯಸ್ಕರಲ್ಲಿ ಉತ್ತಮ ಮಟ್ಟದ ಪರಿಣಾಮ ಬೀರುವ ಒಂದು ಮಾರ್ಗವಾಗಿ ಕಾಣಬಹುದು ಎಂಬ ಅನಿಸಿಕೆ ನನ್ನಲ್ಲಿದೆ ಅದೇ ರೀತಿ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಅಂತ ಬಂದಾಗ ಅದರ ಒಂದು ಪುಟಗಳಲ್ಲಿ ಜಾಹೀರಾತನ್ನು ನೀಡಿದಾಗ ಅದು ಸಹ ಹೆಚ್ಚಿನ ಜನಕ್ಕೆ ಅಂದರೆ ನಾನು ಪೂರ್ತಿಯಾಗಿ ಅಂತ ಹೇಳಲು ಇಷ್ಟಪಡುವುದಿಲ್ಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಪೇಪರನ್ನು ನೋಡೋದು ತುಂಬಾ ಕಡಿಮೆ ಆಗಿದೆ ಹಾಗಾಗಿ ಹೆಚ್ಚಿನ ಜನಗಳಿಗೆ ಅನ್ನೋದಕ್ಕಿಂತ ಒಂದು ಮೇಬಿ ಒಂದು ತರ್ಟಿ ಪರ್ಸೆಂಟ್ ಜನರಿಗೆ ರೀಚ್ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಈ ಜಾಲತಾಣಗಳು ಇವೆಲ್ಲಾ ಇರುತ್ತವೆ ಬಟ್ ಈ ನ್ಯೂಸ್ ಪೇಪರ್ ಎನ್ನುವುದು ಕಾನ್ಸೆಪ್ಟು ತುಂಬ ಹಳೆಯದು ತುಂಬ ಶತಮಾನಗಳಿಂದ ಕಂಡು ಬಂದಿದ್ದರಿಂದ ಕೆಲವರು ಅಂದರೆ ನಮ್ಮ ಪೂರ್ವಜರಾದ ನಮ್ಮ ತಾತ ನಮ್ಮ ತಂದೆ ಈ ಈ ರೀತಿ ತಂದೆ ತಾತ ಹೀಗೆ ಈ ರೀತಿ ಅವರು ಈಗಲೂ ಸಹ ದಿನಪತ್ರಿಕೆಯನ್ನು ಓದುವುದು ಅವರ ಹವ್ಯಾಸವಾಗಿ ಬಿಟ್ಟಿದೆ ದಿನಚರಿ ಆಗಿಬಿಟ್ಟಿದೆ ಡೈಲಿ ಮಾರ್ನಿಂಗ್ ಎದ್ದು ನಾವು ಡೈಲಿ ಹೇಗೆ ವಾಕು ಜಿಮ್ಮು ಅಂತ ಮಾಡ್ಕೊಂಡು ಬರ್ತೇವೋ ಅದೇ ರೀತಿ ಅವ್ರು ವಾಕ್ ಮಾಡಿಕೊಂಡು ಪೇಪರ್ನ ಓದುತ್ತ ಒಂದು ಚಾ ಕಾಫಿಯನ್ನು ಕುಡಿಯುತ್ತಾ ಅವರ ಒಂದು ಒಂದು ದಿನಚರಿಯನ್ನು ಬೆಳೆಸಿಕೊಂಡು ಬಂದಿರುತ್ತಾರೆ ಹಾಗಾಗಿ ಆ ರೀತಿ ನಾವು ಜಾಹೀರಾತಿನ ಮೂಲಕ ನಾ ನ್ಯೂಸ್ ಮುಗ್ ನ್ಯೂಸ್ ಪೇಪರ್ ಮುಖಾಂತರ ಅಥವಾ ದಿನಪತ್ರಿಕೆಯ ಮುಖಾಂತರ ಒಂದು ಜಾಹೀರಾತನ್ನು ನೀಡೋದರಿಂದ ಅದು ಹೆಚ್ಚಾಗಿ ಜನರು ಅದನ್ನು ಓದಿ ಅದನ್ನು ಮನದಟ್ಟು ಮಾಡಿಕೊಳ್ಳುತ್ತಾರೆ ಹಾಗೆ ನಾನು ನೋಡಿದ ನನಗೆ ಒಂದು ತುಂಬ ಸೃಜನಶೀಲವಾದಂಥ ಒಂದು ಜಾಹೀರಾತಿನ ಬಗ್ಗೆ ಮಾತನಾಡಬೇಕು ಎಂದು ಹೇಳಿದಾಗ ನಾನು ತುಂಬ ಇದಾಗಿ ಏನಂದರೆ ನಾನು ಈಗ ಒಂದು ಎರಡು ಫ್ರೋಡಕ್ಟನ್ನು ಬಳಸುತ್ತಿದ್ದೇನೆ ಅಂದರೆ ಈಗ ಸ್ ನನ್ನ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ಸ್ ಇತ್ತು ನನಗೆ ಮುಂಚೆಯಿಂದಲೂ ಸರಿಯಾಗಿ ನನಗೆ ತಿಳಿದಿರಲಿಲ್ಲ ಜಾಹೀರಾತು ಬಗ್ಗೆ ಗೊತ್ತಿರಲಿಲ್ಲ ಏನು ಅಂತ ಗೊತ್ ಜಸ್ಟ್ ಏನೋ ಟಿ ವಿಯಲ್ಲಿ ನೋಡುತ್ತಿದ್ದೆ ಬಟ್ ಅದನ್ನು ಬಳಕೆ ಮಾಡಿಕೊಂಡಿರಲಿಲ್ಲ ಬಟ್ ನನ್ನ ಮನಸ್ಸಿಗೆ ಅನಿಸಿದ್ದು ಏನಂದ್ರೆ ಈಗ ಒಂದು ಶ್ಯಾಂಪು ತೋರಿಸಿದ್ರು ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು ತೋರಿಸಿದ್ರು ನನ್ನ ಮನಸ್ಸಿಗೆ ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು ನಾನು ಆ್ಯಕ್ಚುಲಿ ಒಬ್ಬ ಹೀರೋವಿನ ಅಭಿಮಾನಿ ಆಗಿದ್ದೆ ಆ ಈರೋ ಯಾವಾಗ ಆ ಒಂದು ದಾ ಜಾಹೀರಾತನ್ನು ಒಬ್ಬ ರೋಲ್ ಮೋಡ್ಲಾಗಿ ಮಾಡಿ ಅದನ್ನು ಅಡೊಟೇಜ್ ಮಾಡಿದ್ರೊ ಹಾಗಾಗಿ ನನಗೆ ಅದು ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿತು ಆಗ ನಾನು ಅದನ್ನು ಕೊಳ್ಳಲು ಪ್ರಾರಂಭಿಸಿದೆ ಒಂದು ಅಭಿಮಾನದಿಂದ ಕೊಳ್ಳಲು ಪ್ರಾರಂಭಿಸಿದೆ ನಮ್ಮ ಒಂದು ಹೀರೋ ಅದನ್ನು ಬಳಸುತ್ತಿದ್ದಾನೆ ಎಂಬ ಅಭಿಮಾನದಿಂದ ನಾನು ಅದನ್ನು ತೆಗೆದುಕೊಂಡು ಬಂದು ಬಳಸಿ ನಾರ್ಮಲ್ಲಾಗಿ ನಾವು ಬಳಸುವ ಒಂದು ಚ್ಯಾಂಪೂ ಐವತ್ತು ಪೈಸೆಯಿಂದ ಒಂದುರೂಪಾಯ್ ಇತ್ತು ಆದರೆ ಆ ಶ್ಯಾಂಪು ಹೆಡ್ ಆ್ಯಂಡ್ ಶೋಲ್ಡರ್ ಎರಡು ರೂಪಾಯಿ ಇತ್ತು ಅದನ್ನು ಸಹ ನಾನು ಅವರನ್ನು ಅಭಿಮಾನದಿಂದ ಕಾಣುತ್ತಿದ್ದೆ ಹೀರೋನ ಎಂಬ ಕಾರಣದಿಂದಾಗಿ ನಾನು ಅದೇ ಶ್ಯಾಂಪನ್ನು ಬಳಸಲು ಪ್ರಾರಂಭಿಸಿ ಈಗ ಪ್ರಸ್ತುತ ಪ್ರಸ್ತುತ ಇದ್ದರು ಪ್ರಸ್ತುತ ಈಗ ಇರುವ ಪರಿಸ್ಥಿತಿಯ ಸಂದರ್ಭವರ್ಗೂ ಅದೇ ಶ್ಯಾಂಪನ್ನೇ ಬಳಸುತ್ತಿದ್ದೇನೆ ಅಂದರೆ ಒಂದು ಜಾಹೀರಾತು ನಮ್ಮ ಮೇಲೆ ಯಾವ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು ಹೌದಾ ಅದೇ ರೀತಿ ನನಗೆ ಯಾವ ರೀತಿ ತಲೆ ಬಾಚಿದರೂ ತಲೆ ಸರಿಯಾಗಿ ಅಂದರೆ ಸರಿಯಾದ ರೀತಿಯಲ್ಲಿ ಅದು ಬಾಚಿಕೊಳ್ಳಲು ಆಗುತ್ತಿರಲಿಲ್ಲ ಆಗ ಒಂದು ಸೆಟ್ ವೆಟ್ ಎಂಬ ಒಂದು ಏರ್ ಜೆಲ್ ಅಂತ ಒಂದನ್ನು ಜಾಹೀರಾತಲ್ಲಿ ಕಂಡು ಬಂದಿತ್ತು ಆ ಸೆಟ್ ವೆಟ್ ಏರ್ ಜೆಲ್ಲನ್ನು ನಾನು ಪುನಃ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಬಳಸಿ ಈಗಲೂ ಸಹ ಕಾಲೇಜಿಗ್ ಹೋಗುವ ಸಂದರ್ಭದಿಂದ ಈಗಲೂ ಸಹ ಅದನ್ನು ಬೆಳಗ್ಗೆ ಮಾರ್ನಿಂಗ್ ಸ್ನಾನ ಮಾಡಿದ ತಕ್ಷಣ ಒಂದು ಚೂರು ಬಳಸಿಕೊಂಡು ಅದನ್ನು ನಾನು ಈಗಲೂ ಸಹ ಬಳಸುತ್ತಿದ್ದೇನೆ ಅಂದರೆ ಒಂದು ಜಾಹೀರಾತು ನನ್ನ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಎಂಬುದನ್ನು ನೀವು ಮನದಟ್ಟು ಮಾಡಿಕೊಳ್ಳಬಹುದು ಇಷ್ಟನ್ನು ಹೇಳಲು ಇನ್ನೂ ಹೇಳಿದರೆ ಇನ್ನೂ ಸುಮಾರು ವಿಷಯಗಳನ್ನು ಹಂಚಿಕೊಳ್ಳಬಹುದು ಹಾಗೇ ಜಾಹೀರಾತುಗಳು ನನ್ನ ಪ್ರಕಾರ ಸೋಷ್ಯಲ್ ಮೀಡ್ಯಾದಲ್ಲಿ ತುಂಬ ಹೆಚ್ಚು ಪ್ರಭಾವ ಬೀರುತ್ತವೆ ಎಂಬುದನ್ನು ನಾನು ಈ ಒಂದು ವಿಚಾರ ಬಗ್ಗೆ ವಿಚಾರ ಬಗ ವಿಚಾರ ಇದ್ರ ಬಗ್ಗೆ ಮಾತಾಡುವಾಗ ನಾನು ಅದನ್ನು ಸವಿವರವಾಗಿ ಹೇಳಬಲ್ಲೆ ಅನ್ನುವುದನ್ನು ನಾನು ನಿಮಗೆ ತಿಳಿಸುತ್ತೇನೆ